ನನಗೆ ನೆಚ್ಚಿನ ಆಹಾರ ಅಂತನ್ ಯಾವುದು ಅಂದರೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನನಗೆ ತುಂಬ ತುಂಬ ಇಷ್ಟ ತುಂಬ ತುಂಬ ಯಾಕೆ ಇಷ್ಟ ಅಂತ ಅಂದ್ರೆ ನನಗೆ ಒಂದು ಊರು ಮೈಸೂರಿಗೆ ಹೋಗ್ತಾ ಇದ್ವಿ ಅಲ್ಲೊಂದು ಓಟ್ಲಗೆ ಹೋದ್ವಿ ತುಂಬ ಹೊಟ್ಟೆ ಹಸಿತಿತ್ತು ಓಟ್ಲಗೆ ಹೋಗಿ ಊಟ ಮಾಡೋಣ ಅಂತ ಹೋಗಿ ಅಲ್ಲಿ ಒಂದು ಚಿಕನ್ ಬಿರಿಯಾನಿ ಅಂತ ತಗೊಂಡ್ವಿ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು ಆ ಓಟ್ಲ್ ಅಂತೂ ಮಸ್ತಾಗಿತ್ತು ತಿಂತಾ ತಿಂತಾ ಅದು ಇನ್ನೂ ಚೆನ್ನಾಗಿ ತಿನ್ನಬೇಕು ಅಂತ ಅಂದ್ಕೊಂ ಡು ತುಂಬ ಚೆನ್ನಾಗಿ ಅನ್ನಿಸ್ತು ಗ್ರೇವಿ ತುಂಬ ಟೇಶ್ಟಾಗಿತ್ತು ಚಿಕನ್ ಬಿರಿಯಾನಿ ಮಸ್ತಾಗಿತ್ತು ಮಸ್ತ್ ಇತ್ತು ತುಂಬ ಚೆನ್ನಾಗಿತ್ತು ಹಾಗೇ ಒಂದಿನ ಮನೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಚಿಕನ್ನ ಹೊರ್ಗಡೆ ಹೋಗಿ ನಾವೇನೆ ಸ್ವತಃ ಹೊರ್ಗಡೆ ಹೋಗಿ ಚಿಕನ್ ತಂದು ಅದಕ್ಕೆ ಮಾಡೋ ಅಂಥ ಪದಾರ್ಥಗಳು ಏನೆಂದರೆ ಚಿಕನ್ನು ಅದಕ್ಕೆ ಈ ಸಾಂಬಾರು ಸೊಪ್ಪು ಪುದೀನ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಅವೆಲ್ಲವೂ ಪದ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಅವ ಮಾಡುವ ಹೀಗೆ ಅವನ್ನೆಲ್ಲ ತಗೊಂಡ್ಬಂದು ಚಿಕನ್ ಈರುಳ್ಳಿ ಕಟ್ ಮಾಡಿಕೊಂಡು ಟಮೋಟೊ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ನಿಂಬೆಹಣ್ಣು ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಲಿ ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಎಲ್ಲ ಮಾಡಿ ಆಮೇಲೆ ಒಗ್ಗರಣೆ ಅದಕ್ಕೆಲ್ಲ ಕೊಟ್ಟುಕೊಂಡು ಚಿಕನ್ ಬಿರಿಯಾನಿ ಮಾಡುವ ವಿಧಾನ ಅಂತಂದ್ರೆ ಅದು ಹೇಗೆ ಅಂ ಅಂದ್ರೆ ಬಿರಿಯಾನಿ ಎಲೆ ಎಣ್ಣೆ ಸಾಸಿವೆ ಕಾಯಿದು ಈರುಳ್ಳಿ ಟಮೋಟೋ ಗೋಡಂಬಿ ಮಸ್ತ್ ಎಲ್ಲ ಹಾಕ್ಕೊಂಡು ಮಾಡಿ ಒಗ್ಗರಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿ ಹಾಕಿ ಎಲ್ಲ ಕೊಟ್ಟು ಅದೇ ಮಸ್ತು ಅಕ್ಕಿ ಅದಕ್ಕೆ ರೈಸ್ ಹಾಕಿ ಎಲ್ಲ ಮಾಡಿ ಮಸ್ತ್ ಅದು ಸಹ ಅಂತ ಆವತ್ತು ಮಾಡೀವಿ ತಿಂದು ನೋಡಿ ಸರಿ ಇದೆಯಾ ಸವು ಬಿರಿಯಾನಿನ ಒಂದು ಸವಿದು ನೋಡಿದರೆ ತುಂಬ ತುಂಬ ಚೆನ್ನಾಗಿತ್ತು ಒಳ್ಳೆಯ ತುಂಬ ಚೆನ್ನಾಗಿತ್ತು ಆವಾಗಿಂದ ನಾವು ಚಿಕನ್ ಬಿರಿಯಾನಿ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಚಿಕನ್ ಬಿರಿಯಾನಿ ಅಂದರೆ ತುಂಬ ತುಂಬ ಮತ್ತು ಇನ್ನೊಂದು ನೆಚ್ಚಿನ ಆಹಾರ ಅಂತ ಅಂದ್ರೆ ಗ್ರೇವಿ ಚಿಕನ್ ಗ್ರೇವಿ ಅಂದರೆ ತುಂಬ ಇಷ್ಟ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂದರೆ ನಮಗೆ ನಮ್ಮ ಚಿಕ್ಕಮ್ಮಮ ಮನೆಗೆ ಹೋಗಿದ್ವಿ ಅಲ್ಲಿ ಅವರೂ ಚಿಕನ್ ಗ್ರೇವಿ ಇನ್ನೂ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ ಅಲ್ಲಿ ಹೋದಾಗೆಲ್ಲ ನಾನು ಚಿಕನ್ ಗ್ರೇವಿಯೇ ಮಾಡ್ಸ್ಕೊಂಡು ತಿನ್ನೋದು ಚಿಕನ್ ಗ್ರೇವೀ ಹೇಗೆ ಅವ್ರು ಹೇಗೆ ಮಾಡ್ತಾರೆ ಅಂದರೆ ನಮ್ಮ ಚಿಕ್ಕಮ್ಮ ಡಿಫ್ರೆಂಟಾಗಿ ಮಾಡ್ತಾರೆ ಅವು ಕೆಲವ್ರು ಎಲ್ಲ ಬೇರೆ ಪೆಪ್ಪರ್ ಇದು ಮಾ ಚಿಕಾ ಅವರು ಖಾರ ಪುಡಿ ಹಾಕಿ ಗ್ರೇವಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಪೆಪ್ಪರ್ ಹಾಕಿಬಿಟ್ಟು ಗ್ರೇವಿ ಮಾಡ್ತಾರೆ ಪೆಪ್ಪರ್ ಹಾಕಿ ಹೇಗೆ ಗ್ರೇವಿ ಮಾಡೋದು ಅವ್ರು ಚಿಕನ್ ಗ್ರೇವಿ ಅಂದರೆ ಈರುಳ್ಳಿ ಕಟ್ ಮಾಡೋದು ಅದು ಒಂದು ಸ್ವಲ್ಪ ಚಿಕನ್ನ ಅದು ಈರುಳ್ಳಿ ಒಗ್ಗರಣೆ ಹಾಕಿ ಅದಕ್ಕೆ ಚಿಕನ್ ಫ್ರೈ ಕೊಟ್ಟು ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಶ್ಟ್ ಹಾಕಿ ಪೆಪ್ಪರ್ ಹಾಕಿ ಅದಕ್ಕೆ ಕುದಿ ಬರೋವರ್ಗೂ ಮುಚ್ಚಿ ಅದು ಸ್ವಲ್ಪ ಬೇಯ್ತುವರೆಗೂ ಫ್ರೈ ಮಾಡಿಕೊಂಡೆ ಇಟ್ಕೊಂಡು ಅದಕ್ಕೆ ಬೇರೆ ಯಾವ ಯಾವ ಇದು ಈ ಬೇರೇ ಇಂಟ್ರ ಇದಿಲ್ಲ ಬೇರೆ ಜಾಸ್ತಿ ಐಟಮ್ಸ್ಗಳು ಇಲ್ಲ ಅದಕ್ಕೆ ಕಮ್ಮಿ ಐಟಮ್ಸ್ ಈರುಳ್ಳಿ ಹಾಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಹಾಕೋದು ಚಿಕನೂ ಫ್ರೈ ಮಾಡೋದು ಇದು ಮಾಡ್ಕೊಂಡು ಯಾ ಒಂದು ಐದು ಐದು ನಿಮಿಷ ಕುದಿಯೋ ಬೇಯಬೇಕು ಬೆಂದು ಅದಕ್ಕೆ ಪೆಪ್ಪರ್ ಹಾಕಬೇಕು ಉಪ್ಪು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬನೇ ಚೆನ್ನಾಗಿ ಇರುತ್ತೆ ಅದು ಬೆಂದು ಮಾಡಿ ಟ್ರೈ ಮಾಡಿದರೆ ಅದಕ್ಕೆ ಅವ್ರು ನಮ್ಮ ಚಿಕ್ಕಮ್ಮ ಮನೆಗೆ ಹೋದಾಗೆಲ್ಲ ನಮಗೆ ಅದನ್ನೇ ಮಾಡಿಕೊಡ್ತಾರೆ ಈ ಚಿಕನ್ ಗ್ರೇವಿ ನೇ ಮಾಡಿಕೊಡ್ತಾರೆ ಪೆಪ್ಪರ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಅಂದರೆ ಮಸ್ತ್ ಇರುತ್ತೆ ನಮಗೆ ಇನ್ನೊಂದು ಅಂದರೆ ಯಾವುದು ತುಂಬ ತುಂಬ ಇಷ್ಟ ಅಂದರೆ ಪನ್ನೀರು ತುಂಬ ಚೆನ್ನಾಗಿ ತುಂಬ ಇನ್ನೂ ನೆಚ್ಚಿನ ಆಹಾರ ಫುಡ್ ಯಾವುದು ಅಂದರೆ ಪನ್ನೀರು ಪನ್ನೀರ್ ಅಂದರೆ ತುಂಬ ತುಂಬ ಇಷ್ಟ ಹೇಗೆ ಪನ್ನೀರು ಮಾಡೋದು ಅಂತ ಅಂದರೆ ನಮಗೆ ಹೊರಗಡೆ ಮನೆಲೇನು ಅಷ್ಟು ಯಾರೂ ಮಾಡೋಲ್ಲ ನಮ್ಮ ಮನೆಗಳಲ್ಲೆಲ್ಲ ಹೊರ್ಗಡೆ ಹೋಟ್ಲೆಲ್ಲ ಹೋದ್ರೆ ಪನ್ನೀರ್ ನಾವು ತಿಂತೀವಿ ಹೊರಗಡೆ ಹೋದಾಗೆಲ್ಲ ಒಂದೊಂದು ಟೈಮು ಪನ್ನೀರು ಕೊಡ್ತಾ ಕೊ ತಿಂದ್ಕೊಂಡು ಬರ್ತೀವಿ ಮನೇಲೂ ಮಾಡಬೇಕು ಅಂದರೆ ಟ್ರೈ ಮಾಡಬೇಕು ಅದಕ್ಕೆ ಪನ್ನೀರ್ ಮಾಡಬೇಕು ಮನೆಲೆಲ್ಲ ಅದಕ್ಕೆ ತುಂಬ ಇಷ್ಟು ಟೈಮ್ ಹಿಡಿಯುತ್ತೆ ಮನೆಲಿ ಅದು ಹಾಲು ಒಡಿಬೇಕು ಹಾಲು ಒಡ್ದು ಅದಕ್ಕೆ ಒಂದು ಎರಡು ದಿನ ಮ ಇಟ್ಟು ಅದು ಪನ್ನೀರಿಗೆ ಹಾಕಿ ರೆಡಿ ಮಾಡಿ ಆಮೇಲೆ ಎಲ್ಲ ಮಾಡಬೇಕು ಹಾಗಾಗಿ ಮನೆಲಿ ಮಾಡೋಕ್ಕಾಗದ್ದರಿಂದ ನಾವು ಹೊರ್ಗಡೆ ಹೋಗಿ ಪನ್ನೀರನ್ನು ತಿಂತೀವಿ ನಮಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ಅದ್ರ ನೀವು ಪನ್ನೀರು ಗ್ರೇವಿ ಬಟರ್ ಪನ್ನೀರ್ ಗ್ರೇವಿ ಅದೆಂದರೆ ತುಂಬ ಇಷ್ಟ ಬಟರ್ ಪನ್ನೀರ್ ವೀಲಿ ಓ ಗ್ರೇವಿಗೆ ಪರೋಟ ಅದೇ ಪೂರಿ ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅದೆಂದರೆ ತುಂಬ ತುಂಬ ತುಂಬನೇ ಇಷ್ಟ ಪನ್ನೀರ್ ಗ್ರೇವಿ ಅಂದರೆ ತುಂಬನೇ ಇಷ್ಟ ಇನ್ನೂ ನನಗೆ ಚಿಕನಲ್ಲಿ ಕಬಾಬ್ ಅಂದರೆ ತುಂಬ ಇಷ್ಟ ಚಿಕನ್ ಕಬಾಬು ಅಂತ ಅಂದ್ರೆ ಮನೆಯಲ್ಲೆ ನಾನು ಮಾಡ್ತೀನಿ ಅದನ್ನೂ ನಾವು ಬೇಸ್ಕೊಂಡಾಗೆಲ್ಲ ಚಿಕನ್ ಕಬಾಬು ತುಂಬ ಇಷ್ಟ ತಿಳಿಸಾರು ಮಾಡ್ಬಿಟ್ಟು ಮಾಡಬೇಕು ತಿಳಿಸಾರು ಮಾಡಿಬಿಟ್ಟು ಕಬಾಬು ಬೇಗ ಮಾಡಿಬಿಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಶ್ಟು ಮಸಾಲೆ ಹಾಕ್ಬಿಟ್ಟು ಆದನ್ನು ಖಾರ ಪುಡಿ ಹಾಕಿ ಒಂದು ಮೊಟ್ಟೆ ಒಡೆದು ಕಲ್ಸಿ ಇಟ್ಟರೆ ಚಿಕನ್ ಕಬಾಬು ಕಲಸಿ ಒಂದು ಹತ್ತು ನಿಮಿಷ ಕಲಸಿ ಇಟ್ಟು ಅದಕ್ಕೆ ಕಲಸಿ ಇಟ್ಟು ಒಂದು ಹತ್ತು ನಿಮಿಷ ಆದ್ಮೇಲೆ ಎಣ್ಣೆಲಿ ಕರೆದರೆ ಒಂದು ರೈ ಎಲ್ಲರು ಬಂದಾಗ ರೈಸ್ ಇಟ್ಟು ತಿಳಿಸಾರು ಮಾಡಿಬಿಟ್ಟು ಕಬಾಬ್ ಮಾಡಿಬಿಟ್ರೆ ಪಟ್ ಅಂತ ಕಬಾಬ್ ಆಗೋಗುತ್ತೆ ಬೇಗ ಕಬಾಬ್ ಆಗುತ್ತೆ ಈಗ ಯಾರಾರ ಬಂದರಪ್ಪ ಅಂದರೆ ಏನು ಮಾಡಬೇಕು ಸ್ವೀಟ್ ಆದ್ರೂ ಪಾಯಸ ಮಾಡಬೇಕು ವಡೆ ಮಾಡಬೇಕು ಉಪ್ಪಿಟ್ಟು ಮಾಡಬೇಕು ಎಣ್ಣೆನ ಮಾಡಬೇಕು ನಾನ್ ವೆಜ್ ತಿನ್ನುವರಾದ್ರೆ ಬೇಗ ಒಂದು ತಿಳಿಸಾರು ಒಂದು ರೈಸಾ ಮಾಡಿ ಬಿಟ್ಟು ಕಬಾಬ್ ಮಾಡಿಬಿಟ್ರೆ ಮಸ್ತ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಗ ಬೇಗನೂ ಆಗುತ್ತೆ ಅರ್ಜೆಂಟು ಹೋಗೋಂಗೂ ಇರ್ತಾರೆ ಆಗ ತುಂಬ ತುಂಬ ಚೆನ್ನಾಗಿ ಮಾಡೋದು ಟೇಶ್ಟಾಗೂ ಇರುತ್ತೆ ಕಬಾಬು ಬೈ ಇನ್ ಕೇಸ್ ಅಂದರೆ ಕಬಾಬ್ ಈಗ ಚಿಕನ್ ಗ್ರೇವಿಯಲ್ಲ ಮಕ್ಕಳು ಮರಿ ಯಾರೂ ತಿನ್ನೋಲ್ಲ ಕಬಾಬ್ ಅಂದರೆ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ಕೊಟ್ಬಿಟ್ಟರೆ ಬೇಗ ಬೇಗ ತಿಂತಾರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈಗ ಸಾಂಬಾರು ಆಗಲಿ ಗ್ರೇವಿ ಆಗಲಿ ಅವು ಯಾವುವು ಇಷ್ಟಪಡೋಲ್ಲ ಈಗಿನ ಮಕ್ಕಳು ಆವಾಗಿಂದು ಆದರೆ ಚಿಕನ್ ಸಾಂಬಾರು ಆಗಲಿ ಎಲ್ಲನೋ ಮಾಡುವರೆ ಕಬಾಬ್ ಅಂದರೆ ಆಗ ಯಾರೂ ತಿಂತಿರಲಿಲ್ಲ ಈವಾಗ ಅಂದರೆ ಎಲ್ಲ ತಿಂತಾರೆ ಹಾಗಾಗಿ ನನಗೆ ಕಬಾಬ್ ಅಂದರೆ ತುಂಬ ಇಷ್ಟ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಮಶ್ರೂಮ್ ಅಂದರೆ ತುಂಬ ಇಷ್ಟ ಮಶ್ರೂಮ್ ಗೋಬಿ ಅಂದರೆ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಮಶ್ರೂಮ್ ಬಿರಿಯಾನಿಯೂ ನಮ್ಮ ಮನೆಗಳಲ್ಲಿ ಸಾಮಾನ್ಯ ಮಾಡೋದಿಲ್ಲ ಹೊರ್ಗಡೆ ಹೋಗಿ ನಾವು ಓಟ್ಲಲ್ಲಿ ತಿಂದ್ಕೊಂಡು ಮಕ್ಳು ಎಲ್ಲ ಕರ್ಕೊಂಡೋಗಿ ತಿಂದ್ಕೊಂಡು ಹೊರಗಡೆ ಮಶ್ರೂಮು ಒಂದು ಓಟ್ಲಗೆ ಹೋಗ್ತೀವಿ ಅಲ್ಲಿ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಸಕಲೇಶಪುರದಲ್ಲಿ ಒಂದು ಓಟ್ಲಗೆ ಹೋಗ್ತೀವಿ ಮಶ್ರೂಮ್ ಬಿರಿಯಾನಿ ಅಂದ್ರೂ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ನಾವು ಮನೆಗಳಲ್ಲಿ ಅಷ್ಟು ಮಾಡೋಲ್ಲ ಈಗ ಪನ್ನೀರ್ ಆಗಲಿ ಪನ್ನೀರ್ ಇಷ್ಟ ನಾವು ಪನ್ನೀರ್ ಎಲ್ಲ ಮನೆಗಳಲ್ಲಿ ಮಾಡೋಲ್ಲ ಆಗ ಹೊರಗಡೆ ಹೋಗಿ ತುಂಬ ತಿಂತೀವಿ ಕಬಾಬ್ ಎಲ್ಲ ಮಾಡ್ತೀವಿ ಪನ್ನೀರ್ ತುಂಬ ಇಷ್ಟ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಯಾವಾಗಾರ ಒಂದು ಟೈಮ್ ಹೊರಗಡೆ ಹೋಗ್ತೀವಿ ಹೊರಗಡೆ ತಿಂತೀವಿ ತಿಂತೀವಿ ಮಶ್ರೂಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಇನ್ನೊಂದು ಮಟನ್ ಚಾಪ್ಸ್ ಅಂದರೆ ನಂಗೆ ತುಂಬ ತುಂಬ ಇಷ್ಟ ನಾನು ಯಾರಾದ್ರೂ ಗೆಶ್ಟ್ ಬಂದಾಗಲೂ ಮಟನ್ ಚಾಪ್ಸ್ ಮಾಡ್ಬಿಡ್ತೀನಿ ಮಟನ್ ಸಾಂಬಾರು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಮಟನ್ ಚಾಪ್ಸ್ ಅಂದರೆ ತುಂಬ ಇಷ್ಟ ಅದು ಅದು ಕುಕ್ಕರಲ್ಲಿ ಒಂದು ನಾಲ್ಕು ಐದು ಸತಿ ವಿಶಿಲ್ ಹಾಕಿಸಿ ಅದು ಮಾಮೂಲಿ ಈರುಳ್ಳಿ ಕಟ್ ಮಾಡಿಕೊಂಡು ಬೇಗ ಬೇಗ ಮಾಡ್ಬೋದು ಹೇಗೆ ಮಾಡೋದು ಅಂದರೆ ಈರುಳ್ಳಿ ಟಮೋಟೋ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಒಂದು ಮಸಾಲೆ ಎಲ್ಲ ಕೊಟ್ಟುಕೊಂಡು ಒಂದು ಚಕ್ಕೆ ಪುಡಿ ಲವಂಗ ಎಲ್ಲ ಹಾಕೊಮ ಅದನ್ನೆಲ್ಲ ಮನೆಲೆ ಪೌಡ್ರು ಮಾಡಿಕೊಂಡು ಪೆಪ್ಪರ್ ಎಲ್ಲ ಪೌಡ್ರ್ ಮಾಡ್ಕೊಂಡು ಹಾಕೊಂಡು ಕು ನಾ ನಾಲ್ಕು ವಿಸಿಲ್ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿ ನಾಲ್ಕು ವಿಶಿಲ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಶ್ಟಿಯಾಗಿ ಇರುತ್ತೆ ಯಾರಾನ ಬಂದರೂ ಮಟನ್ ಚಾಪ್ಸ್ ಮಾಡಿ ತಿಳಿ ಸಾರು ಮಾಡಿ ರೈಸ್ ಮಾಡಿ ಒಂದು ಮುದ್ದೆ ಮಾಡಿದರೆ ಮಸ್ತ್ ಆಗಿರುತ್ತೆ ನನಗೆ ಮಟನ್ ಚಾಪ್ಸ್ ಅಂದರೆ ತುಂಬ ತುಂಬನೇ ಇಷ್ಟ ಮಟನ್ ಚಾಪ್ಸ್ ಇಷ್ಟ ಮಶ್ರೂಮ್ ಬಿರಿಯಾನಿ ತುಂಬ ಇಷ್ಟ ಪನ್ನೀರ್ ತುಂಬ ಇಷ್ಟ ಚಿಕನ್ ಬಿರಿಯಾನಿ ಇಷ್ಟ ತುಂಬ ನನಗೆ ಇಷ್ಟವೆಲ್ಲ ತುಂಬನೇ ಇಷ್ಟ ಒಂದೊಂದು ಟೈಮ್ ಬೇರೆವೆಲ್ಲ ತಿನ್ನೋದು ಮನೆಲೆ ಮಾಡೋಕ್ಕಾಗ್ದೆ ಇರೋ ನಮಗೆ ತುಂಬ ಇಷ್ಟ ಆಗೋದೆಂದ್ರೆ ಹೊರ್ಗಡೆ ಹೋಗಿ ತಿಂದ್ಕೊಂಡು ಬರ್ತೀವಿ ನೆಚ್ಚಿನ ಬಿರಿಯಾನಿ ನೆಚ್ಚಿನ ತುಂಬ ತುಂಬ ಇಷ್ಟ ಅಂದರೆ ಚಿಕನ್ ಬಿರಿಯಾನಿ ಅದೇ ಬರೋದು ನಮ್ಮ ಚಿಕ್ಕಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ನಾವೂ ಒಂದು ಓಟ್ಲಗೆ ಹೋಗಿದ್ವಿ ಅಲ್ಲಿ ಮನೆಯಲ್ಲೂ ಮಾಡಿದ್ದೀವಿ ತುಂಬನೇ ಇಷ್ಟ ಇನ್ನಂತೂ ತುಂಬನೇ ಅದ್ರ ಫಿಶ್ಶು ಫಿಶ್ಶಲ್ಲೂ ನನಗೆ ಫಿಶ್ ಕಬಾಬ್ ಅಂದರೆ ತುಂಬನೇ ಇಷ್ಟ ಫಿಶ್ ಕಬಾಬ್ ಅಂದರೆ ನಾನು ಮನೆಯಲ್ಲಿ ಕಮ್ಮಿನೆ ಮಾಡ್ತೀವಿ ಸಾಂಬರಿಗಿಂತ ಫಿಶ್ ಕಬಾಬ್ ಅಂದರೆ ತುಂಬ ಚೆನ್ನಾಗೆ ಮಾಡ್ತೀವಿ ಮಾಡ್ತೀನಿ ನಾನು ತಿಳಿ ಮಾಮುಲಿಯೇ ನಾನು ಕಬಾಬು ಮುಂಗೆ ಕಲಿಸಿ ಶುಂಠಿ ಬೆಳ್ಳುಳ್ಳಿ ಪೇಶು ಮೀನು ತುಂಬ ಚೆನ್ನಾಗಿರುತ್ತೆ ಮೀನು ತಿಂದಷ್ಟು ಅದು ಬುದ್ಧಿಗೆ ಒಳ್ಳೆ ತಲೆ ಕಣ್ಣಿಗೆ ಒಳ್ಳೆಯದಂತೆ ಮೆದುಳು ಮಕ್ಳಿಗೆ ಚಿಕ್ಕ ಮಕ್ಳಿಗೆಲ್ಲ ಬುದ್ಧಿ ಶಕ್ತಿಗೆ ಒಳ್ಳೆಯದಂತೆ ಮೀನು ತಿಂದರೆ ಹಾಗಾಗಿ ಆವಾಗ ಆವಾಗ ಮೀನು ಮಾಂದ್ರ್ ಮಾಡ್ಬೇಕು ಅದ್ರಿಂದ ನನಗೆ ಮೀನು ಅಂದ್ರೆ ತುಂಬ ಇಷ್ಟ ಬಟ್ ಮೀನು ಫ್ ಕಬಾಬ್ ಅಂದರೆ ನಂಗೆ ತುಂಬ ಇಷ್ಟ ಮೀನು ಕಬಾಬ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀನಿ ಮಾಡ್ತೀವಿ ಇನ್ನು ತುಂಬ ತುಂಬನೇ ಇಷ್ಟ ಮೀನಂತೂ ನಮ್ಮ ಮನೇಲೂ ಮಾಡ್ತಾಯಿರ್ತೀವಿ ಮನೇಲೂ ಮಾಡ್ತಾಯಿರ್ತೀನಿ ಚೆನ್ನಾಗಿ ಮಾಡ್ತೀನಿ ಮೀನು ಹೆಂಗೆ ಅಂದರೆ ಹೊರ್ಗಡೆ ಹೋಗಿ ತರಬೇಕು ತಂದು ಬಂದಿಯವರಗೆ ಇಶ್ ಬಂದರೆ ನಾನು ಕಬಾಬ್ ಅಂತೂ ತುಂಬ ಚೆನ್ನಾಗಿ ಮಾಡ್ತೀನಿ ಕಬಾಬ್ ಮಾಡ್ತೀನಿ ಫಿಶ್ ಕಬಾಬ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫಿಶ್ ಕಬಾಬ್ ಚೆನ್ನಾಗಿ ಮಾಡ್ತೀನಿ ಫಿಶ್ ಕಬಾಬು ಆವಾಗ ಆವಾಗ ತಿಳಿ ಸಾರು ರೈಸು ಮಾಡ್ಬಿಟ್ಟು ಫಿಶ್ ಕಬಾಬ್ ಮಾಡ್ಬೋದು ಅದರಲ್ಲಿ ನನಗೆ ಪಾಯಸ ಅಂದರೆ ತುಂಬ ಇಷ್ಟ ಪಾಯಸ ಮಾಡ್ತೀನಿ ಪಾಯಸ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಇದು ಮಾಡ್ತೀವಿ ಸ್ವೀಟಲ್ಲಿ ಪಾಯಸ ಅಂದರೆ ತುಂಬನೇ ಇಷ್ಟ ಶಾವಿಗೆ ಪಾಯಸ ಅನ್ ಇದರಲ್ಲಿ ಸಬ್ಬಕ್ಕಿ ಇರುತ್ತೆ ಅದನ್ನ ಹಾಕಿದರೆ ಮಸ್ತ್ ಇರುತ್ತೆ ಶಾವಿಗೆಗೆ ಹಾಲು ಶಾವಿಗೆ ಸಬ್ಬಕ್ಕಿಯೂ ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ಆಗಿಬಿಟ್ಟು ಸಕ್ಕರೆ ಹಾಕಿ ಪಶ್ಟು ಸಕ್ಕರೆ ಹಾಲು ಹಾಕಿ ಸಕ್ಕರೆ ಹಾಕಿ ಶಾವಿಗೆನ ತುಪ್ಪದಲ್ಲಿ ಹುರ್ದು ಸಬ್ಬಕ್ಕಿ ಮಾಡಿ ಆ ಸಬ್ಬಕ್ಕಿನ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಬಸ್ಕೊಂಡು ಇದು ಮಾಡಬೇಕು ಆವಾಗ ಹಾಕಿ ಸಕ್ಕರೆ ಹಾಕಿ ಏಲಕ್ಕಿ ಕಾಯಿ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ತುಂಬ ಇಷ್ಟ ಪಾಯಸ ಅಂದರೆ ತುಂಬ ಚೆನ್ನಾಗಿರುತ್ತೆ